ನಾವು ಯಾವ ಯಾವ ಬಗೆಯ ಸಸ್ಯ ಬ ಬಳ್ಳಿಗಳನ್ನು ಬೆಳೆಸ್ತೀವಿ ಅಂತ ಬಂದಾಗ ಮಾನವನಿಗೆ ಯಾವುದೇ ದೈನಂದಿನ ಉಪಯೋಗಕ್ಕೆ ಬೇಕಾಗುವಂಥ ತರಕಾರಿ ಹಣ್ಣು ಹೂ ಗಿಡಗಳನ್ನು ಬೆಳಸ್ಕೊಂತೀವಿ ಈಗ ಯಾವ ರೀತಿಯ ಹಣ್ಣು ತರಕಾರಿ ಹೂ ಗಿಡಗಳು ಬೇಕಾಗ್ತವೆ ಅಂತ ಬಂದಾಗ ಟಮೋಟೊ ಗಿಡ ಇರ್ಬೋದು ಬದನೇಕಾಯಿ ಗಿಡ ಇರ್ಬೋದು ಮೆಣಸಿನಕಾಯಿ ಗಿಡ ಇರ್ಬೋದು ಗೆಣಸಿನ ಗಿಡಗಳಾಗಿರ್ಬೋದು ದಾಸವಾಳದ ಗಿಡಗಳಾಗಿರ್ಬೋದು ಕನಕಾಂಬರದ ಗಿಡಗಳು ಎಳ್ಳಿಕಾಯಿ ಗಿಡಗಳಾಗಿರ್ಬೋದು ಈ ರೀತಿ ಮನೆಗೆ ಬೇಕಾಗೋವಂಥ ಉತ್ಪನ್ನಗಳನ್ನು ಬೆಳೆಸ್ಕೊಂತೀವಿ ಗುಲಾಬಿ ಗಿಡಗಳನ್ನ್ನನು ಹೆಚ್ಚಾಗಿ ಬೆಳೆಸಿಕೊಳ್ಳೋದಾಗಿರ್ಬೋದು ಶುಂಠಿ ಪುದಿನ ಈ ರೀತಿ ಮನೆಗೆ ಡೈಲಿ ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನೇ ಬೆಳೆಸ್ಕೊಳ್ತೀವಿ ಮತ್ತೆ ಬುಡ್ಮೆ ಹಣ್ಣಿನ ಗಿನ ತಿನ್ನೋದಕ್ಕೆ ಯಾವುದಾದರೂ ಹಣ್ಣುಗಳು ಬೇಕಾಗ ಸೀಬೆ ಗಿಡಗಳು ದಾಳಿಂಬೆ ಗಿಡ ಈ ರೀತಿಯ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳಸಿಕೊಳ್ಳುವುದರ ಮೂಲಕ ಮನೆಗೆ ಬೇಕಾಗುವ ಹಣ್ಣು ತರಕಾರಿಗಳನ್ನು ಬೆಳೆಸ್ಕೊಳ್ಬೋದು ಅದೇ ರೀತಿ ನುಗ್ಗೆಸೊಪ್ಪನ್ನು ಹೆಚ್ಚು ಉಪಯೋಗಿಸುವುದನ್ನು ನುಗ್ಗೆಸೊಪ್ಪನ್ನು ಬೆಳೆಸಿಕೊಳ್ಬೋದು ನುಗ್ಗೆಸೊಪ್ಪಿನ ಗಿಡವನ್ನು ನುಗ್ಗೆಕಾಯಿಯನ್ನು ಬೆಳೆಸ್ಕೋಬೋದು ಅದರಾಗೆ ನುಗ್ಗೆಕಾಯಿ ಬಿಡ್ತಾವೆ ನುಗ್ಗೆಕಾಯಿ ನುಗ್ಗೇಸೊಪ್ಪನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಅತಿ ಹೆಚ್ಚು ಒಳ್ಳೆಯದಂತನೇ ಹೇಳ್ಬೋದು